ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಓದಿನ ಕಡೆ ಮಾತ್ರ ಗಮನ ನೀಡೋದಲ್ಲದೆ ಇತರ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಅವನು ತನ್ನ ಗಮನವನ್ನ ನೀಡಬೇಕು ಇತರೆ ಚಟುವಟಿಕೆಗಳು ಅಂತ ಹೇಳೋದಾದ್ರೆ ಹಾಡುಗಾರಿಕೆ ನೃತ್ಯ ಕಲೆ ಚಿತ್ರಕಲನ ಈ ಥರ ಕರಕುಶಲ ವಸ್ತುಗಳನ್ನು ತಯಾರು ಮಾಡೋದು ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ಈ ಥರ ಓದಿನ ಕಡೆ ಅಷ್ಟೆ ಅಲ್ಲದೆ ತನ್ನ ಗಮನವನ್ನು ಬೇರೆ ಕಡೆ ಸಮೇತ ಅವನು ನೀಡಬೇಕು ಯಾಕೆ ಅಂದರೆ ಓದಿ ಕೆಲವೊಬ್ಬರಿಗೆ ಓದಿ ಓದಿ ಓದಿ ಅದು ಇಪ್ಪತ್ನಾಲ್ಕು ಗಂಟೆ ಬರಿ ಓದ್ತಾನೇ ಇದ್ದರೆ ಅವರಿಗೆ ಬೇರೆ ಕಡೆ ಏನೂ ಗೊತ್ತಾಗಲ್ಲ ಇಪ್ಪತ್ನಾಲ್ಕು ಗಂಟೆ ಬರಿ ಓದ್ತಾನೇ ಥಿಯರಿ ಸಬ್ಜೆಕ್ಟ್ಸ್ ಥರ ಅವ್ರು ಏನಾದರೂ ಒಂದು ಓದ್ತಾನೇ ಇದ್ದರೆ ಬೇರೆ ಕಡೆ ಎಲ್ಲ ಅವರಿಗೆ ಗಮನ ಇರೊಲ್ಲ ಮತ್ತೆ ಒಂದು ಓದಿನ ಬಗ್ಗೆ ಮುಂದೆ ಬರ್ತಾ ಬರ್ತಾ ಅವರಿಗೆ ಆಸಕ್ತಿ ಸಮೇತ ಇರೋದಿಲ್ಲ ಅವರು ಈಗಲೇ ತಮ್ಮ ಓದಿನ ಜೊತೆ ಬೇರೆ ಯಾವುದಾದ್ರು ಒಂದು ಚಟುವಟಿಕೆಗಳನ್ನು ಅಳವಡಿಸಿಕೊಂಡ್ರೆ ಅವ್ರಿಗೂ ಇದರಲ್ಲೂ ಇದರಲ್ಲೂ ಅವರಿಗೆ ಲಾಭ ಆಗುತ್ತೆ ಮತ್ತು ಓದಿನ ಇದರಲ್ಲೂ ಅವರಿಗೆ ಲಾಭ ಸಿಗುತ್ತೆ ಈಗ ಇಂಡಿಯನ್ ನಮ್ಮ ಭಾರತೀಯ ಭಾರತ ರಾಷ್ಟ್ರದಲ್ಲಿ ಹಾಡುಗಾರಿಕೆ ನೃತ್ಯಗಾರಿಕೆಗೆ ತುಂಬ ಪ್ರಧಾನವಾದ ಆದ್ಯತೆಯನ್ನು ಕೊಡ್ತಾರೆ ಈಗ ನಾವು ದೂರದರ್ಶನ ಅಂದರೆ ಟಿ ವಿಯಲ್ಲಿ ನೋಡ್ಬೋದು ಹಾಡುಗಾರಿಕೆ ಪ್ರದರ್ಶನಗಳು ಬರ್ತಾರೆ ಅಂದರೆ ಇಂಡಿಯನ್ ಐಡಲ್ನಂತಹ ರಿಯಾಲಿಟಿ ಶೋಗಳನ್ನು ನಾವು ಕಾಣ್ಬೋದು ಈ ಇಂಡಿಯನ್ ಐಡಲ್ ಅಂತಹ ರಿಯಾಲಿಟಿ ರಿಯಾಲಿಟಿ ಶೋಗಳು ಕೇವಲ ಕನ್ನಡದಲ್ಲಿ ಅಲ್ಲದೆ ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ಸಮೇತ ನಾವು ಕಾಣಬಹುದು ಈ ಇದರಲ್ಲಿ ಜಜ್ಜಸ್ ಏನಿರ್ತಾರೆ ಅಂದರೆ ಅವರು ಹಾಡು ಹಾಡಿರೋದನ್ನು ಅವರ ಹಾಡು ಹೇಗಿದೆ ಅಂತ ಹೇಳೋಕ್ಕೆ ಇರ್ತಾರಲ್ಲ ಅವರು ಸಮೇತ ನಮ್ಮ ಹಾಡು ಹಾಡುಗಾರರೇ ಆಗಿರ್ತಾರೆ ಅಂದರೆ ನಮಗೆ ಚಿತ್ರಗಳಲ್ಲಿ ಹಾಡಿರತಕ್ಕೋರು ಹಾಡಿರ್ತಕ್ಕಂಥೋರು ಮತ್ತು ವಿವಿಧ ರೀತಿಯಲ್ಲಿ ಹಾಡಿದ ಹಾಡುಗಳನ್ನು ನಾವು ರಿಯಾಲಿಟಿ ಶೋಗಳಲ್ಲಿ ಹಾಡು ಹಾಡೋದನ್ನು ನಾವು ಕೇಳ್ಬೋದು ಮತ್ತು ಇದರಲ್ಲಿ ಓದಿನ ಕಡೆ ಗಮನ ಇಲ್ಲ ಬೇರೆ ಕಡೆ ಏನು ಗಮನ ತೋರಿಸ್ತಾ ಇಲ್ಲ ಕೇವಲ ಹಾಡು ಅಂದ್ರೇ ಇಷ್ಟ ಅವರಿಗೆ ಹಾಡುಗಾರಿಕೆಯನ್ನು ಮಾಡೋದೇ ತುಂಬ ಇಷ್ಟ ಅನ್ನೊ ವಿದ್ಯಾರ್ಥಿಗಳು ಅನ್ನೊ ಮಕ್ಕಳಿಗೂ ಸಮೇತ ಈ ರಿಯಾಲಿಟಿ ಶೋಗಳಿಂದ ತುಂಬ ಅನುಕೂಲ ಆಗಿದೆ ಅವರು ತಮ್ಮ ಭವಿಷ್ಯವನ್ನು ಈ ಹಾಡುಗಾರಿಕೆಯ ಮೂಲಕ ಅವರು ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು ಈಗ ಎಷ್ಟೋ ಜನ ನಮ್ಮ ಚಿತ್ರರಂಗದಲ್ಲಿ ಹಾಡೊ ಹಾಡು ಹಾಡನ್ನು ಹಾಡ್ತಕ್ಕಂಥೋರು ಎಷ್ಟೋ ಜನ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ ಇದೇ ಥರ ಅವರಿಂದ ಪ್ರೇರಣೆ ನೀ ಪ್ರೇರಣೆಯನ್ನು ಪಡ್ಕೊಂಡು ಈಗಿನ ಕಾಲದ ಮಕ್ಕಳು ಸಮೇತ ಅವರ ಒಂದು ವಿದ್ಯಾರ್ಥಿ ಜೀವನ ಅಲ್ಲದೆ ಇತರ ಚಟುವಟಿಕೆಗಳು ಅಂದರೆ ಹಾಡುಗಾರಿಕೆಯಲ್ಲಿ ಯಾರಿಗೆ ತುಂಬ ಆಸಕ್ತಿ ಇದೆ ಅವರು ಕೂಡ ತಮ್ಮ ಜೀವನವನ್ನು ರೂಪಿಸ್ಕೊಬಹುದು